ನನ್ನ ನೆಚ್ಚಿನ ಆಟ ಅಂದರೆ ನನಗೆ ಭಾಳ ಇಷ್ಟವಾದದ್ದೇನೆಂದ್ರೆ ನಾನು ಚಿಕ್ಕಂದಿನಲ್ಲಿ ಬುಗುರಿ ಆಡ್ತಾ ಇದ್ದೆ ಅದು ಯಾರ ಜೊತೆಗೆ ಆ ಟೈಮ್ನಲ್ಲಿ ಈ ಗಂಡ್ಮಕ್ಳೆಲ್ಲ ನಾವೆಲ್ಲ ಒಂದು ಜಾಗದಲ್ಲಿ ಕೆಲಸ ಮಾಡ್ಕೊಂಡು ಅಥ್ವಾ ಇಲ್ದೇ ಇದ್ರೆ ಆಟ ಆಡ್ಕೊಂಡೇ ಇದ್ದಾಗ ಭೇದ ಭಾವ ಇದ್ದಿಲ್ಲ ನಮಗೆ ಇದು ಗಂಡು ಹೆಣ್ಣು ಅನ್ನೋದಿಲ್ಲ ನಾವೆಲ್ಲ ಸೇರಿ ಬುಗುರಿ ಆಡ್ತಾ ಇದ್ವಿ ಕೋಚುಕೊಂಬೆ ಆಟ ಆಡ್ತಾ ಇದ್ವಿ ಗೋಲಿ ಆಡ್ತಾ ಇದ್ವಿ ಜಿಲ್ಲೆ ಕಟ್ಟೆ ಆಡ್ತಾ ಇದ್ವಿ ಈ ಥರ ಒಂದು ಆಟಗಳನ್ನು ಆಡ್ತಾ ಇದ್ವಿ ಬಹಳ ಇಷ್ಟವಾದದ್ದು ಅಂದರೆ ಕಬಡ್ಡಿ ಆಟ ನನಗೆ ಭಾಳ ಇಷ್ಟ ನಂಗೆ ತುಂಬಾನೇ ಇಷ್ಟ ಅವಾಗ ಅದೇ ದ್ನಲ್ಲ ಕಾಮನಾಗಿ ಎಲ್ಲರೂ ಕಂಬೈನ್ಡಾಗಿ ಶಾಲೆಗಳಲ್ಲಿ ಇರ್ತಾ ಇದ್ವಿ ಅವಾಗ ಗಂಡು ಹೆಣ್ಣು ಎಂದು ಇಲ್ದೇ ಕಬಡ್ಡಿ ಆಡ್ತಾ ಇದ್ವಿ ಭಾಳ ಇಷ್ಟವಾದದ್ದು ಅಂದರೆ ನನಗೆ ಆದೊಂದು ಆಟ ಮಾತ್ರ ಅದ್ರಲ್ಲಿ ನಿಜವಾಗ್ಲು ನಾನು ಗೆಲ್ತಾ ಇದ್ದೆ ಅದಕ್ಕೆ ನನಗೆ ಒಂಥರ ಹುರುಪು ಉಲ್ಲಾಸ ಮಾಡಬೇಕು ಈ ಆಟ ಆಡಲೇಬೇಕು ನಾನು ಇವತ್ತು ನಾನು ಗೆಲ್ಲಬೇಕು ಅವನ್ನ ತಳ್ಳಿ ಬಿಡಬೇಕು ಅವನ್ನ ಹೊಡ್ದು ಯಾಕೇಳು ಮೊದಲೇ ಅವ್ರು ನಮ್ಮನ್ನೆಲ್ಲ ಬೈದಿರ್ತಾರೆ ಅವ್ರು ಏನು ಮಾಡ್ತಾರೆ ಗಂಡು ಹುಡುಗರು ಹೆಣ್ಮಕ್ಳನ್ನ ಬೈತಾರೆ ಆವಾಗ ನಾವು ಹೆಣ್ಮಕ್ಳು ಏನು ಬಯ್ಯೊಕ್ಕಾಗೋಲ್ವಲ್ಲ ತಲೆ ಬಗ್ಗಿಸ್ಕೊಂಡು ಬಂದ್ಬಿಡ್ತೀವಿ ಆ ಟೈಮ್ನಲ್ಲಿ ನೋಡ್ಕೋಂಡಿದ್ದು ಕಬಡ್ಡಿ ಆಟ ಆಡೋವಾಗ ಅವ್ರನ್ನ ಏನನಾ ಮಾಡಿ ಸೋಲಿಸಿಬಿಡ್ಬೇಕು ಅವಾಗೆ ನನ್ನ ಮನಸ್ಸಿಗೆ ಸಮಾಧಾನ ಆವೊಂದು ಆಟನ ಆಡಲೇಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಸಲವೂ ಕಬಡ್ಡಿಯಲ್ಲಿ ನಾನು ಪಾಲ್ಗೋಳ್ತಾ ಇದ್ದೆ ಆಟಕ್ಕೆ ಸೇರ್ಕೊಂಡು ಎಲ್ರನ್ನೂ ಮುಂದೆ ಬಂದು ಅವರತ್ರವೇ ನಾನು ಗೆಲ್ತಾ ಇದ್ದೆ ಎಲ್ಲರ ಮುಂದೆ ಹೇಳ್ತಾ ಇದ್ದೆ ನೋಡಿದ್ರಾ ನೋಡಿ ನಾನು ಗೆದ್ದಿದ್ದೀನಿ ಆವತ್ತಿನ ದಿವಸ ನೀನು ಬೈದೆಯಲ್ಲೋ ಇವತ್ತು ನೋಡು ಯಾರು ಗೆದ್ದಿದ್ದು ಹೆಣ್ಮಕ್ಳೇನು ಕಡಿಮೆ ಅಂದ್ಕೊಂಡ್ಯಾ ಇವಾಗ ನಾನೇ ಗೆದ್ದಿರೋದು ಅಂತ ಹೇಳ್ತಾ ಇದ್ದೆ ಅದೇ ಥರವೇ ಅದೇ ಥರ ನನ್ಗೆ ಭಾಳ ಇಷ್ಟವಾದ್ದಂದ್ರೆ ಕಬಡ್ಡಿ ಆಟವೇ ನಾನು ಈಗೇನು ಅವಾಗೂ ಅಷ್ಟೇ ನಾನು ಬಹಳ ಇಷ್ಟಪಡ್ತಾ ಇದ್ದೆ ಈಗ ಈಗಿನ ಕಾಲದಲ್ಲಿ ನಾನು ಅರವತ್ತು ವರ್ಷದವಳಾದ್ರು ಕೂಡ ನನ್ಗೆ ಭಾಳ ಇಷ್ಟವಾದದ್ದು ಕಬಡ್ಡಿ ಆಡ್ತೀನಿ ನನ್ನ ಪೇಷೆಂಟ್ಗಳ ಜೊತೆಗೆ ಆಡ್ತೀನಿ ನಾನು ಇವತ್ತಿನ ದಿವಸವೂ ಕ್ಯಾರಂ ಆಡ್ತೀನಿ ಅವರಲ್ಲಿ ಮಿಂಗಲ್ ಆಗ್ತೀನಿ ನನಗೆ ಆಟ ಕಾರ್ಯಕ್ರಮಗಳು ಅಂದರೆ ಬಹಳ ಇಷ್ಟ ಭಾಳ ಉಲ್ಲಾಸವಾಗಿ ಆಡ್ತೀನಿ ನನ್ನ ವಯಸ್ಸಿನ ಬಗ್ಗೆ ನಾನು ಯಾವತ್ತೂ ನೋಡೋಲ್ಲ ಈಗಲೂ ಅಷ್ಟೇ ನನಗೆ ಕ್ರೀಡೆಗಳಲ್ಲಿ ಬಹಳ ಇಷ್ಟವಾದ್ದು ಕಬಡ್ಡಿ ಒಂದೇ ಆ ಒಂದು ಆಟವನ್ನು ನಾನು ಭಾಳ ಬಯಸುತ್ತೇನೆ ಈಗ ಆ ಆಟ ಆಡದೇ ಇದ್ರೂ ಕೂಡ ಯಾರೂ ಇಲ್ಲಾ ಅಂದರೂ ಕೂಡ ನಾನು ಇವಾಗ ಕ್ಯಾರಂ ಆಡ್ತೀನಿ ಎಲ್ಲ ಹುಡುಗರಲ್ಲು ಸೇರಿ ಕ್ಯಾರಂ ಆಡ್ತೀನಿ ಆಯ್ತಾ ನನಗೆ ಭಾಳಾ ಇಷ್ಟ ಈವೊಂದು ಕ್ರೀಡಾ ಕಾರ್ಯಕ್ರಮಗಳು ಎಲ್ಲ ಜಾಗದಲ್ಲೂ ಕೂಡ ನಾನು ಹೋಗಿ ಅವರಲ್ಲೂ ನಾನು ಸೇರ್ತೀನಿ ಎಲ್ಲ ಥರದಲ್ಲೂ ಆಸೆ ಪಡ್ತೀನಿ ಶಾಲೆಗಳಲ್ಲಿ ಮಕ್ಳಿಗೆ ಪಾಠ ಮಾಡೋಕ್ಕೆ ಹೋಗುವಾಗ ಕೂಡ ನಾನು ಇದೇ ಥರ ಮಾಡ್ತಾ ಇದ್ದೆ ಅವ್ರ ಜೊತೆಗೆ ನಾನು ಸೇರಿ ಅವರಲ್ಲಿ ಮಿಂಗಲಾಗ್ತಾ ಇದ್ದೆ ಅದಕ್ಕೆ